ಸಸ್ಯಗಳಿಗೆ ಮುಖ್ಯವಾಗಿ ಗಿಡ ಇದು ಸಸ್ಯಗಳಿಗೆ ನೀರು ಪೂರೈಕೆಯು ತುಂಬ ಮಹತ್ವ ನೀರನ್ನು ಅದಕ್ಕೆ ಸರಿಯಾಗಿ ಬೆಳಗಿನ ಹೊತ್ತು ಮತ್ತು ಸಂಜೆಯ ಹೊತ್ತು ನೀರನ್ನು ಸರಿಯಾಗಿ ನೀರನ್ನು ಬುಡದಲ್ಲಿ ನೀರನ್ನು ಕೊ ಚೆನ್ನಾಗಿ ಬಿಡಬೇಕು ತದನಂತರ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಕೆಲವು ಈ ಒಣಗಿದ ಎಲೆಗಳಾಗಲಿ ಆಮೇಲೆ ಕೆಲವು ಸುಣ್ಣ ಆಗಲಿ ಕೆಲವೊಂದು ರಾಸಾಯನಿಕವನ್ನು ಬುಡಕ್ಕೆ ಹಾಕುವುದರಿಂದ ಸಸ್ಯಗಳು ಬ ತುಂಬ ಫಲವತ್ತಾಗಿ ಬೆಳೆಯುತ್ತದೆ ಆ ಸಸ್ಯಗಳು ಬೆಳೆದಾಗ ಆಮೇಲೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಗಾಳಿಯಿಂದ ಧೂಳಿನಿಂದ ಅದನ್ನು ರಕ್ಷಣೆ ಮಾಡಬೇಕು ಆಗ ಕೆಲವೊಂದು ಎಲೆಗಳು ಅಂದರೆ ಅದಕ್ಕೆ ಕೆಲವು ಕೀಟಗಳು ಕೆಲವು ಗಾಳಿಯಿಂದ ಕೆಲವು ಕೀಟಗಳಾವರಿಸಿ ಅದನ್ನು ಬಾಡೋಗ್ತಿರುತ್ತೆ ಅದನ್ನು ಸಸ್ಯಗಳು ಸರಿಯಾಗಿ ಬೆಳೆಯಲು ತೊಂದರೆಯಾಗುತ್ತದೆ ಆ ಸಮಯದಲ್ಲಿ ಅದನ್ನು ಕೆಲವು ರಾಸಾಯನಿಕಯಿಂದ ಸಿಂಪಡಿಸುವುದರಿಂದ ಕ್ರಿಮಿಗಳನ್ನು ಸ ಸಾಯಿಸಬೇಕು ಆಮೇಲೆ ಕೆಲವು ಸರಿಯಕ್ ಸಮಯಕ್ಕೆ ಅದನ್ನು ಪೋಷಣೆ ಮಾಡುವುದರಿಂದ ಸಸ್ಯಗಳಿಗೆ ಪೋಷಣೆ ಮಾಡುವುದರಿಂದ ಸಸ್ಯಗಳು ಫಲವತ್ತಾಗಿ ಬೆಳೆಯುವುದರಿಂದ ಅದರಿಂದ ನಮಗೆ ಸಣ್ಣ ಸಣ್ಣ ಸಸಿಗಳನ್ನು ಅದರ ಸಸ್ಯದಲ್ಲಿ ಬೆಳೆದ ಹೂವಿನಿಂದ ಬೀಜದಿಂದ ಕೆಲವೊಂದು ಹಣ್ಣುಗಳಿಂದ ಬೀಜದಿಂದ ಆ ನಾವು ನರ್ಸರಿ ಥರ ಮಾಡಿ ಸುಮಾರು ಸಸ್ಯಗಳನ್ನು ಮಾಡಬಹುದು ಹಾಗಾಗಿ ಅದನ್ನು ಸರಿಯಾದ ನಿರ್ವಹಣೆ ಮಾಡುವುದೇ ಮುಖ್ಯ